ಭಾರತ ದೇಶದ ತ್ರಿವರ್ಣ ಧ್ವಜದ ವಿಶಿಷ್ಟತೆ ಅಂದ್ರ್ ಏನೇನು ಭಾರ್ತ ದೇಶದ ನಮ್ದು ದೇಶದ ಧ್ವಜದಲ್ಲಿ ಬಹಳಷ್ಟು ವಿಶಿಷ್ಟತೆಗಳಿದೆ ಅದರಲ್ಲಿ ಧ್ವಜ ಅಗಲದುದ್ದಕ್ಕೂ ಮೇಲೆ ಕೇಸರಿ ಬಣ್ಣ ಮಧ್ಯದಲ್ಲಿ ಬಿಳಿ ಬಣ್ಣ ಕೊನೆಯಲ್ಲಿ ಹಸಿರು ಬಣ್ಣ ಪಟ್ಟಿಗಳನ್ನು ಕೂಡಿದೆ ಇದನ್ನು ಮಧ್ಯದಲ್ಲಿ ಇಪ್ಪತ್ನಾಲ್ಕು ರೇಖೆಗಳುಳ್ಳ ನೀಲಿಯ ಅಶೋಕ ಚಕ್ರವನ್ನು ಹೊಂದಿದೆ ಇದರಲ್ಲಿ ವಿಭಿನ್ನವಾದಂಥ ಜಾತಿ ಮತ ಪಂಗಡ ಮತ್ತು ಸಂಸ್ಕೃತಿಯ ಜನರು ಒಂದೇ ಧ್ವಜದಡಿ ನಿಲ್ಲಿಸಿ ನಿಲ್ಲಿಸಿ ದೇಶದ ಏಕತೆಯನ್ನು ಸಾರುವಂಥ ದಿವ್ಯ ಸಾಧನ ಸಾಧನವಾಗಿದೆ ಇದರಲ್ಲಿ ನಮಗೆ ಈ ನಮ್ಮ ಬಾವುಟದಲ್ಲಿ ಅವು ನಮ್ಮ ದೇಶವನ್ನೇ ಭಾರತ ದೇಶವನ್ನೇ ವ್ಯಕ್ತಪಡ್ಸೋದು ಅಂತಂದರೆ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದೆ ಅಂತ ಹೇಳ್ಬೋದು ಆಮೇಲೆ ಈ ಬ ಈ ಧ್ವಜದಲ್ಲಿ ಕೆಲ್ ಈ ಬಣ್ಣಗಳಿಗೆ ಒಂದು ವಿಶೇಷವಾದಂಥ ಒಂದು ಅರ್ಥಗಳಿವೆ ಅದರಲ್ಲಿ ಮೊದಲ್ನೇದಾಗಿ ಮೊದಲಿರುವಂಥ ಕೇಸರಿಯ ಬಣ್ಣದಲ್ಲಿ ಧೈರ್ಯ ಪರಿತ್ಯಾಗ ಮತ್ತು ದೇಶದ ಪರಿಣಿತಗಳ ನೆಡೆಯುವಂಥ ಬಲಿದಾನಗಳ ಸಂಕೇತವಾಗಿದೆ ಹಿಂದಿನ ಕಾಲದಲ್ಲೂ ಬಲಿದಾನಗಳು ಆಗಿರುವಂಥ ನಮ್ಮ ಭಾರತ ದೇಶಕ್ಕೋಸ್ಕರ ಅವರ ಬಗ್ಗೆ ಧೈರ್ಯಗಳು ಧೈರ್ಯ ಪರಿತ್ಯಾಗ ಮತ್ತು ಅದ್ರ ಬಗ್ಗೆ ನಂಬಿಕೆ ಇದೆ ನೆಷ್ಟ್ ಬಿಳಿ ಬಣ್ಣ ಬಿಳಿ ಬಣ್ಣದಲ್ಲಿ ಪವಿತ್ರ ಮನಸ್ಸಿನೊಂದಿಗೆ ಮತ್ತು ನಿತ್ಯ ಶಾಂತಿ ಮತ್ತು ಸಂಯಮದಿಂದ ಓ ಬೆಳಕಿನ ಕಡೆಗೆ ನೆಡಿಬೇಕು ಅನ್ನೋದು ಮಾರ್ಗವನ್ನು ಸಂಕೇತ ಸೂಚಿಸುತ್ತದೆ ಹಸಿರು ಬಣ್ಣ ಹಸಿರು ಬಣ್ಣವನ್ನು ಪ್ರಕೃತಿಯೊಡೆನೆ ಮನುಷ್ಯನಿಗೆ ಇರಬೇಕಾಗಿರುವಂಥ ಅವಿನಾಭಾವ ಸಂಬಂಧ ಹೇಗಿರಬೇಕು ಅನ್ನೋದನ್ನು ತಿಳಿಸುತ್ತೆ ಮತ್ತು ಜೀವರಾಶಿಗಳು ಹಸಿರು ಜೀವರಾಶಿಗಳನ್ನು ಹೇಗೆ ಅವಲಂಬಿತವಾಗಿದೆ ಮನುಷ್ಯ ಆಗಿರ್ಬೋದು ಮತ್ತು ನಮ್ಮ ಈ ಭೂಮಿಯಲ್ಲಿರುವಂಥ ಪ್ರತಿಯೊಂದು ಜೀವಿಗಳು ಹೇಗೆ ಅವಲಂಬಿತವಾಗಿದೆ ಪ್ರಕೃತಿಯೊಡನೆ ಯಾವ ರೀತಿ ಅವಿನಾಭಾವ ಸಂಬಂಧಗಳಿವೆ ಅನ್ನೋದನ್ನು ಸೂಚಿಸುತ್ತೆ ಈ ಮಧ್ಯದಲ್ಲಿರುವಂಥ ಇಪ್ಪತ್ನಾಲ್ಕು ಗಂಟೆಗಳು ಗಂಟೆಗಳನ್ನು ಸೂಚಿಸಿ ಮತ್ತು ನಮ್ಮ ದೇಶದಲ್ಲಿ ವಿವಿಧತೆಯಲ್ಲಿ ಏಕತೆ ಇದೆ ಅಂತ ಹೇಳೋದನ್ನು ನಮ್ಮ ಅಶೋಕ ಚಕ್ರ ಆಗಿರುವಂತಹ ಬಾವುಟದ ಮಧ್ಯದಲ್ಲಿರುವಂಥ ನೀಲಿ ಬಣ್ಣದಲ್ಲಿರುವ ಅಶೋಕ ಚಕ್ರದಲ್ಲಿರುವ ಇಪ್ಪತ್ನಾಲ್ಕು ಗಂಟೆಗಳು ನಮಗೆ ಸೂಚಿಸಿ ನಮ್ಮ ಮ ಭಾರತ ದೇಶದ ತ್ರಿವರ್ಣ ಧ್ವಜವು ನಮಗೆ ಪ್ರತಿಯೊಂದು ಕೂಡ ಸಂಕೇತವಾಗಿದೆ ಅಂತ ಹೇಳ್ತಾ